ನಾನು ಎರಡನೆಯದಾಗಿ ಮಾಡಿರೊ ಆರ್ಡರ್ ಚೆನ್ನಾಗಿಲ್ಲ ಸರ್ ಗುಣಮಟ್ಟ ಚೆನ್ನಾಗಿಲ್ಲ ಚಿತ್ರದಲ್ಲಿ ನೋಡೋಕ್ಕೆ ಚೆನ್ನಾಗಿದೆ ಆದರೆ ಆರ್ಡ್ರ ಮಾಡಿ ಮನೆಗೆ ತರಿಸ್ಕೊಂಡಾಗ ನೋಡಿದರೆ ಸ್ವಲ್ಪನು ಚೆನ್ನಾಗಿಲ್ಲ ನೀರಲ್ಲಿ ಹಾಕಿದರೆ ಬಣ್ಣ ಬಿಟ್ಕೊಳ್ತಾ ಇದೆ ತುಂಬ ತೆಳ್ಳಗಿದೆ ಬಟ್ಟೆ ದುಡ್ಡಿಗೆ ತಕ್ಕಂತೆ ಬಟ್ಟೆ ಗುಣಮಟ್ಟ ಅಂತು ಇಲ್ಲವೇ ಇಲ್ಲ ಕೈಯಲ್ಲಿ ತುಂಬ ಬಿರುಸಾಗಿ ಅನುಭವ ಆಗ್ತದ್ ಆ ಆಗತ್ತೆ ಹಾಕ್ಕೊಂಡು ನೋಡ್ತಿದ್ರೆ ತುಂಬ ಕೆಟ್ಟದಾಗಿ ಕಾಣ್ತಾ ಇದೆ ಚಿತ್ರದಲ್ಲಿ ನೋಡಿದರೆ ಚೆನ್ನಾಗಿ ಕಾಣ್ತಾ ಇದೆ ಬಣ್ಣ ಆಯಿತು ಕ್ವಾಲಿಟಿ ಆಯಿತು ಎಲ್ಲ ನೋಡೋಕ್ಕೆ ಚೆನ್ನಾಗೆ ಕಾಣತ್ತೆ ಆದರೆ ಮನೆಗೆ ತರಿಸ್ಕೊಂಡು ನೋಡಿದಾಗ ಅದನ್ನು ಮುಟ್ಟಿ ನೋಡಿದರೆ ಅದು ಚಿತ್ರದಲ್ಲಿ ತೋರ್ಸ್ದೆ ಇರೋ ಥರ ಇಲ್ಲವೇ ಇಲ್ಲ ಅದು ಸ್ವಲ್ಪನು ಚೆನ್ನಾಗಿಲ್ಲ ಹಾಗಾಗಿ ದಯವಿಟ್ಟು ಇದನ್ನು ವಾಪಸ್ಸು ಮಾಡಿಬಿಡಿ ಸರ್ ಚೆನ್ನಾಗಿಲ್ಲ ನನಗಂತೂ ಇಷ್ಟ ಆಗಿಲ್ಲ ಸರ್ ಇದು ದಯವಿಟ್ಟು ವಾಪಸ್ಸು ಮಾಡಿಬಿಡಿ